ಹಲೋ ಹಾಂ ಹಾಂ ಹೌದು ಹೇಳಿ

ಅಂದರೆ ಹೊಸ್ದಾಗೆ ಮನೆ ಕಟ್ತಯಿದೆಯ ಸರ್ ನಿಮ್ಮದೂ ಹಾಂ ಅದು ಎಷ್ಟು ಸ್ಕ್ವೇರ್ ಫೀಟಲ್ಲಿದೆ ಮನೆ ಅದೆಲ್ಲ ಏನು ಹದಿನೈದು ಇದು ಎಷ್ಟು ಡೋರ್ ಬರುತ್ತೆ ಸರ್ ಅದಕ್ಕೆ ಮೈನ್ ಡೋರ್ ಒಂದೂ ನಾಲ್ಕು ಬೇರೆ ಡೋರ್ ಹಾಂ

ದೇವರು ಮನೆ ಬಚ್ಲು ಮನೆ ಹಾಂ ಎರಡು ರೂಮು ಹಾಂ ಹಾಂ ಕಿಟ್ಕಿಗಳು ಎಷ್ಟು ಬರುತ್ತೆ ಸರ್ ನಿಮ್ಮದು ಹದಿನಾರು ಕಿಟಕಿ ಹಾಂ ಇದಕ್ಕೆ ಏನು ಎಷ್ಟು ಅಮೌಂಟ್ ಆಗುತ್ತೆ ಅಂತೇನು ಹೇಳ್ಬೇಕಾ ಇಲ್ಲ ಬಂದು ನಾವೇ ಒಂದುಸಲ ನೋಡ್ಕೊ ಇಟ್ಕೋಬೇಕ ಹಾಂ ಅಂದರೆ ಸರ್ ನಾವು ಅಂದರೆ ನಮ್ದೆ ವುಡ ಮೆಟೀರಿಯಲ್ಸ್ ಎಲ್ಲ ನಮ್ದೆ ಎಲ್ಲಇದೆ ನಮ್ದೆ ಹಾಂ ಹಾಂ ಸರ್ ಅದು ಯಾವ ಟೀಕ್ ಹಾಕ್ಬೇಕು ನಿಮಗೆ ಮರದಲ್ಲಿ ಯಾವ್ದು ಮರ ಹಾಕ್ಬೇಕು ಟೀಕ್ ಹಾಕ್ಬೇಕ ಇಲ್ಲ ಬೇರೆ ಬೇರೆ ಯಾವ ಥರ ಹಾಕ್ಬೇಕು ಅಂತ ಕೇಳಿದೆ ಹೈ ಕ್ವಾಲಿಟಿಲೀ ಪ್ರಾಡಕ್ಟ್ ಇರಲಾ ಹಾಂ ಓಕೆ ಸರ್ ಇದು ಅಂದರೆ ನಾವು ಅಲ್ಲೆ ಬಂದು ನೋಡಿ ಮೆಸರ್ಮೆಂಟ್ ಮಾಡಿಯೇ ನಿಮಗೆ ಎಷ್ಟಾಗುತ್ತೆ ಏನು ಎತ್ತ ಅಂತ ಹೇಳ್ಬೇಕಾಗತ್ತೆ ಇಲ್ಲ ಮೆಟೀರಿಯಲ್ಸ್ ನಾವೇ ತರಿಸ್ಕೊಡ್ತಿವಿ ಅಂದರೆ ನಾವು ಏನು ಲೇಬರ್ ಚಾರ್ಜಸ್ ಎಷ್ಟಾಗುತ್ತೊ ಅದನ್ನು ಇದು ಮಾಡ್ಕೋತೀವಿ ಮೆಟೀರಿಯಲ್ಸು ಲೇಬರ್ಸ್ ಎಲ್ಲಾ ನಮ್ದೆ ಹಾಂ ಎಲ್ಲಿ ಸರ್ ನಿಮ್ಮೂರು ಬರೋದು ಮಂಡ್ಯದಲ್ಲೆನಾ ಹಾಂ ಕೊಪ್ಪ ಹೋಬ್ಳಿ

ಹಾಂ ಸರಿ ಸರ್ ಆಯಿತು ನಾವು ಬಂದು ಇದು ಮಾಡಿ ನೋಡಣ ಸರ್ ಇದು ನಿಮ್ಮದು ಇವಗ ಯಾವಾಗ ಈಗ ಆಲ್ರೆಡಿ ಶುರು ಮಾಡ್ಬಿಟ್ಟಿದೀರ ಮನೆ ಕಟ್ಟೋದಿಕ್ಕೆ ಇಲ್ಲ ಮುಂದೆ ಬೇಸ್ಮಂಟು ಎಲ್ಲಾಆಗಿದೆ ಹಾಂ ವಾಸ್ಕಲ್ಲು ಒಂದು ವಾಸ್ಕಲ್ ಕೊಟ್ಟರೆ ಮಿಕ್ಕಿದ್ದು ಆಮೇಲೆ ಗೋಡೆ ಇದಾದ್ಮೇಲೆ ಆಗ್ತಾಗ್ತ ಅಲ್ಲಲ್ಲೆ ತಂದು ಕೊಟ್ಟರೆ ಸಾಕು ಓಕೆ ಸರ್ ನಾಳೆ ಬಂದು ಅಲ್ಲಿ ನಾವು ಫೋನ್ ಮಾಡು